ನಾವು ತೋಟದಲ್ಲಿ ಅಕ್ಕಪಕ್ಕ ಎಲ್ಲರೂ ಚೆನ್ನಾಗಿರ್ತೀವಿ ಆದ್ದರಿಂದ ಏನು ಮಾಡ್ತೀವಿ ಅವ್ರ್ಗೆ ಗೊತ್ತಿರೋದು ನಮ್ಗೆ ಕೊಡ್ತಾರೆ ನಮ್ಗೆ ಗೊತ್ತಿರೋದು ಅವ್ರಿಗೆ ಕೊಡ್ತೀವಿ ನಾವೇನಿದ್ದರೂ

ಈ ಗೊಬ್ಬರ ಎಲ್ಲ ಕೊಡಲ್ಲ ಇದು ಮೆಡಿಸಿನು ಅದೆಲ್ಲ ಬಂದೈತಲ್ಲ ಅದೆಲ್ಲ ಕೊಡಲ್ಲ ನಾವು ನಾವೇನಿದ್ದರೂ ನಮ್ಮ ಹಳ್ಳಿಯಲ್ಲಿ ಗೊಬ್ಬರ ಕೊಟ್ಟು ಅದನ್ನೇ ವ್ಯವಸಾಯ ಮಾಡಿ ಅಕ್ಕಪಕ್ಕದವ್ರಿಗೂ ಹೇಳಿಕೊಡ್ತೀವಿ ಇವಾಗ ಒಬ್ರಿಗೆ ರಾಗಿ ಸಾಲಲ್ಲ ನಾವು ಕೊಡ್ತೀವಿ ಒಂದು ಕಾಳು ಸಾಲಲ್ಲ ಕೊಡ್ತೀವಿ ಅದನ್ನೇ ಉಪಯೋಗ್ಸಿ ಎಲ್ಲರೂನು ತೋಟ ಜಮೀನೆಲ್ಲ ಮಾಡೋದು ಎಲ್ಲ ಮಾಡೋದರಿಂದ ನಮ್ಗೆ ಅದರಲ್ಲೇ ಉತ್ಪತ್ತಿಯಾಗ್ತದೆ ಏಕೆಂದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದರಿಂದ ನಾವು ಅಕ್ಕ ಪಕ್ಕದವ್ರ್ಗೆ ನೀರು ಬಿಡೋದರಿಂದ ಎಲ್ಲ ಮಾಡ್ತೀವಿ ಏಕೆಂದ್ರೆ ಅಕ್ಕಪಕ್ಕ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರೋದು ಅದರಿಂದ ನಾವು ತೋಟಗಳಲ್ಲಿ ಯಾವುದೇ ಬೆಳೀಲಿ ಒಬ್ರಿಗೆ ಕೊಡ್ತೀವಿ ಏನೇ ಬೇಕಾಗಿದ್ದರೂ ನಮ್ಮ ಹತ್ರ ಇದ್ದರೆ ಅವ್ರ್ಗೆ ಕೊಡ್ತೀವಿ ಅವ್ರ ಹತ್ರ ಇದ್ದರೆ ನಾವು ತಗೊಳ್ತೀವಿ ಹಾಗೆ ತೋಟಗಳಲ್ಲೆಲ್ಲ ಜಗಳ ಆಗಲಿ ಅದೆಲ್ಲ ಮಾಡಬಾರ್ದು ಅದರಿಂದ ನಾವು ತೋಟದಲ್ಲಿ ಅಕ್ಕಪಕ್ಕ ಚೆನ್ನಾಗಿದ್ದು ಎಲ್ಲ ರಸಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆದು ತಿಂತೀವಿ ಒಬ್ರಿಗೆ ಕೊಡ್ತೀವಿ ಎಲ್ಲ ಮಾಡ್ತೀವಿ ಯಾವ್ದು ಒಂದಷ್ಟು ತರಕಾರಿ ಬೆಳೇಲಿ ಆ ಕಾಳು ತಿಂದು ಉಪಯೋಗಿಸ್ತೇವೆ ಹೊರತು ನಾವು ಬಿಸಾಕೋದು ಅದೆಲ್ಲ ಮಾಡಲ್ಲ ಅದರಿಂದ ನಾವು ತೋಟಗಳು ಮಾಡೋದಕ್ಕೆ ಒಬ್ರಿಗೊಬ್ರು ಸಹಾಯ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾಲ್ಕು ಕಾಳಿದ್ದರೆ ನಾವು ಅವ್ರಿಗೆ ನೀರಿದ್ದರೆ ನಮ್ಗೆ ಕೊಡ್ತಾರೆ ನಮ್ಗೆ ನೀರಿದ್ದರೆ ಅವ್ರ್ಗೆ ಕೊಡ್ತೀವಿ ಹೀಗೆಲ್ಲ ಮಾಡಿ ಸಹನೆಯಿಂದ ನಾವು ತೋಟಗಳು ಮಾಡ್ತೀವಿ ಹಳ್ಳಿಗಳಲ್ಲಿ ಪಕ್ಕ ಅಕ್ಕಪಕ್ಕ ಚೆನ್ನಾಗಿರ್ತೀವಿ ಅದರಿಂದ ನಮ್ಗೆ ಸಂತೋಷ